ಕನ್ನಡ ಭಾಷೆಯನ್ನು ರಕ್ಷಿಸಲು ಮೊದಲು ಕನ್ನಡಿಗರೆಲ್ಲ ಒಗ್ಗೂಡಬೇಕು ಬೇರೆ ಭಾಷೆಯವರ ಜೊತೆ ನಾವು ಕನ್ನಡಿಗರು ಕನ್ನಡದಲ್ಲಿಯೇ ಮಾತನಾಡಬೇಕು ಇದರ ಪ್ರಚಾರಕ್ಕೆ ಕನ್ನಡಿಗರೆಲ್ಲರೂ ಎಲ್ಲೇ ಸಮೂಹಗಳು ನಡೀಲಿ ಎಲ್ಲೇ ಒಂದು ಕಾರ್ಯಕ್ರಮಗಳು ನಡೀಲಿ ಕನ್ನಡ ಅಂದರೆ ಹೋಗೇ ಹೋಗ್ತಾರೆ ಯಾರೂ ಸಹಿತ ಯಾವುದೇ ರೀತಿ ಕಾರಣಗಳನ್ನು ಇಟ್ಕೊಂಡಿರಲ್ಲ ಮತ್ತೆ ನಾವು ಇನ್ನೊಂದು ಹೇಳಬೇಕು ಅಂದರೆ ಕನ್ನಡಿಗರು ಪ್ರತಿ ಒಂದು ಜಿಲ್ಲೆ ಜಿಲ್ಲೆಗಳಲ್ಲೂ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಲೇಬೇಕು ಆಗ ಕನ್ನಡಕ್ಕೆ ಇನ್ನೂ ಹೆಚ್ಚಿನಾದಂತಹ ಒತ್ತನ್ನು ಕೊಡಲಾಗುತ್ತದೆ ಆಮೇಲೆ ಕನ್ನಡ ಯಾವ ರೀತಿ ಉಳಿಸಬೇಕು ಬೆಳೆಸಬೇಕು ಅದನ್ನು ಯಾವ ರೀತಿ ಗಳಿಸಬೇಕು ಅನ್ನೋದರ ಬಗ್ಗೆಯೂ ಜನರಲ್ಲಿ ಅರಿವು ಮೂಡಿಸಿದಂಗಾಗುತ್ತೆ ಹಾಗಾಗಿ ಕನ್ನಡವನ್ನು ಕನ್ನಡಿಗರು ರಕ್ಷಣೆ ಮಾಡೇ ಮಾಡ್ತಾರೆ ಕನ್ನಡ ಯಾವತ್ತೂ ಅಜರಾಮರವಾಗಿ ಇದ್ದೇ ಇರತ್ತೆ